ನಾನು ಈ ಡ್ರಾ ಮಾಡದ್ದನ್ನು ಹೆಂಗೆ ನಿರ್ಧರ್ಸ್ತೀನಿ ಅಂದರೆ ಅಂದರೆ ನನ್ನ ಮನ್ಸಿಗೆ ತಿಳ್ದಿರ್ತೆ ಅದು ಆ ಭಾವನೇನ ನಾನು ಹೊರಗೆ ಹಾಕ್ಬೇಕಂದ್ರೆ ಆ ಚಿತ್ರ ಇವಾಗ ಖುಷಿ ಖುಷಿ ಆದರೆ ಒಂಥರ ಖುಷಿ ಸ್ಮೈಲಿದಾಗಲಿ ಆಮೇಲೆ ನನ್ನ ಭಾವನೇನ ಇವಾಗ ತಾಯಿ ಜೊತೆ ನನ್ನ ಖುಷಿ ಹಂಚ್ಕೊಳ್ಳೋದಾದ್ರೆ ತಾಯಿ ಮತ್ತು ಮಗಳ ದೃಶ್ಯವನ್ನು ಬಿಡಿಸ್ತೀನಿ ತಂದೆ ಮತ್ತು ಮಗಳ ದೃಶ್ಯವನ್ನು ಬಿಡಿಸ್ತೀನಿ ಆಮೇಲೆ ಈ ಪ್ರಾಣಿಗಳ ಚಿತ್ರವನ್ನು ಬಿಡಿಸ್ತೀನಿ ಆಮೇಲೆ ನನಗೆ ಖುಷಿ ಆಗುವಂಗೆ ಬಿಡಿಸೋ ತೀಮ್ಸ್ ಅಂದರೆ ಪ್ರಾಣಿಗಳದ್ದು ಮತ್ತು ಪಕ್ಷಿಗಳದ್ದು ನಂಗೆ ಅದು ತುಂಬ ಇಷ್ಟ ಪ್ರಾಣಿಗಳದ್ದು ಮತ್ತು ಪಕ್ಷಿಗಳದ್ದು ಡ್ರಾ ಮಾಡುವಾಗ ಅಂದರೆ ಪಕ್ ಪ್ರಾಣಿಗಳು ಒಳಗೂ ಅಂದರೆ ನಾಯಿ ನನಗೆ ನಮ್ಮ ನಾಯಿ ಕಿಟ್ಟಿ ಅಂತ ತುಂಬ ಇಷ್ಟ ಅದ್ರ ಡೈಗ್ರಾಮ್ನ ಬಿಡಿಸೋದು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನಾನು ಈಗಾಗಲೇ ಅದು ಆ ಥರ ಹಲವಾರು ಡೈಗ್ರಾಮ್ ಬಿಡ್ಸಿದ್ದೀನಿ ಬಿಡ್ಸಿ ಬಿಟ್ಟಿದ್ದೀನಿ ಆಮೇಲೆ ಡ್ರಾಯಿಂಗ್ ನನ್ನ ಖುಷಿ ಆಗ್ತದೆ ನ ವಸ್ತುಗಳು ಅಂದರೆ ತೀಮ್ ಅದರಾಗಿರೋ ಥೀಮ್ ಏನಂದರೆ ನಾನು ಪ್ರಾಣಿ ಪಕ್ಷಿಗಳದ್ದೆ ನಂಗೆ ಪ್ರಾಣಿ ಪಕ್ಷಿಗಳನ್ನು ಸಾಕೋದು ಅಂದರೆ ತುಂಬ ಇಷ್ಟ ಅದರಿಂದ ನಾನು ಅವನ್ನ ಬಿಡ್ಸಕ್ಕೆ ಇಷ್ಟಪಡ್ತೆ ಆಮೇಲೆ ನಿಸರ್ಗದ ಬಿಡ್ಸಕ್ಕೆ ನಂಗೆ ತುಂಬ ಇಷ್ಟ ನಿಸರ್ಗ ಒಂಥರ ಅದು ಮೌನವಾಗಿದ್ದರೆ ಎಷ್ಟು ನೋಡೋಕ್ಕೆ ಮಾತ್ರ ಎಷ್ಟು ತುಂಬ ಚೆನ್ನಾಗಿರುತ್ತೆ ಅದರಿಂದ ನಂಗೆ ನಿಸರ್ಗ ಚಿತ್ರವನ್ನು ಬಿಡ್ಸಕ್ಕೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ನಿರ್ಧರ್ಸದು ಅದೇ ಇವಾಗ ಒಂದು ಫೋನನ್ನೇ ಎಕ್ಸಾಂಪಲ್ ತಗೊಂಡು ನಾವು ಫೋನ್ ಒಳಗೆ ಏನಾದ್ರೂ ನೋಡ್ತಿದ್ದರೆ ವೋವ್ ಈ ಡಯಾಗ್ರಾಮ್ ಬಿಡಸಬೇಕು ನಾನು ಇದು ನನ್ನ ಕೈಯಲ್ಲಿ ಆಗುತ್ತೆ ಅಂತ ನಿರ್ಧರಿಸಿ ಆ ಡೈಗ್ರಾಮ್ ಬಿಡಿಸಿದ್ರೆ ನನ್ಗೆ ಅದು ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ಅದು ಖುಷಿಯಾಗಿ ನಾವು ಬಿಡಿಸುವಂಥ ಥೀಮ್ ಅಂದರೆ ಥೀಮ್ ಇದೆ ಅಂದರೆ ತಾಯಿ ಮತ್ತು ಮಗಳ ಬಾಂಧವ್ಯ ತಂದೆ ಮತ್ತು ಮಗಳ ಬಾಂಧವ್ಯ ಈ ಥರ ಎಲ್ಲ ಇರುತ್ತೆ